ನಾನು ತೋಟಗಾರಿಕೆಗಳಲ್ಲಿ ಯಾವ ರೀತಿಯಾದ ಹೆಲ್ಪ್ಗಳನ್ನ ಮಾಡ್ತಾಯಿದ್ದೆ ಅಂದರೆ ಪಸ್ಟು ಮನೆ ಹತ್ರನೆ ಚಿಕ್ಕ ಚಿಕ್ಕ ಚಿಕ್ಕ ಗಿಡಗಳನ್ನು ನೆಡುವುದು ಅದನ್ನು ನೆಟ್ಟು ಅದನ್ನು ಅದಕ್ಕೋಸ್ಕರ ಮನೆ ಮುಂದೆ ಎಲ್ಲ ತೋಟಗಾರಿಕೆಯಿಂದ ಪಸ್ಟ್ ಅದನ್ನು ಪ್ರಿಪ್ಯಾರ್ ಮಾಡಬೇಕು ನಾವದನ್ನೆಲ್ಲ ಸುತ್ತ ನೆಲವನ್ನು ಹುಡುಕಿ ಆ ಗಿಡಗಳು ಅಲ್ಲಿ ನೆಟ್ಟರೆ ಬೆಳೆಯುತ್ತಾ ಅಂತ ನೋಡಿ ಅಲ್ಲಿ ಈ ಗಿಡವನ್ನು ಆ ಗೊಬ್ಬರ ಆ ಮಣ್ಣಿನಲ್ಲಿ ಈ ಗಿಡ ಬೆಳೀತದಾ ಅಂತ ನೋಡಿ ಅದನ್ನು ಬೆಳೆಸೋದು ಬೆಳೆಸ್ದೆ ಇದು ಅಂದರೆ ಅದನ್ನು ಅಲ್ಲಿ ತಗೊಂಡ್ಬಂದು ಇಟ್ಟು ಗಿಡ ಮೊಳಕೆ ಹಾಕೋದು ಮೊದಲು ಆ ಬೀಜವನ್ನು ತೆಗೆದು ಅಲ್ಲಿ ಇಟ್ಟು ಚೆನ್ನಾಗಿ ಸ್ವಲ್ಪ ಸ್ವಲ್ಪ ಪ್ರಮಾಣದ ನೀರನ್ನು ಹಾಕಿ ಅದು ಚೆನ್ನಾಗಿ ಬೆಳೆಯೋ ತನಕ ವೇಯ್ಟ್ ಮಾಡಬೇಕು ಅದು ಅದು ಚೆನ್ನಾಗಿ ಕೆಲವು ಒಂದು ತಕ್ಕ ಮಟ್ಟಿಗೆ ಒಂದು ಬಂದ ತಕ್ಷಣ ಅದನ್ನು ತೆಗೆದುಕೊಂಡು ಹೋಗಿ ಒಂದು ಸಪ್ರೇಟಾಗಿರೊ ಜಾಗದಲ್ಲಿ ಒಳ್ಳೆಯ ಗಿಡವನ್ನು ನೋಡಿ ಪಾಟಾಗಿರ್ಬೋದು ಇಲ್ಲ ಆ ರೀತಿ ಜಾಗಗಳಲ್ಲಿ ಇಡಬೇಕು ಇಟ್ಟು ಅದು ಚೆನ್ನಾಗಿ ಬೆಳೆಯೋ ತನಕ ನಾವು ವೇಯ್ಟ್ ಮಾಡಬೇಕು ಅದನ್ನ ಗಿಡಗಳು ಬೆಳೆಯೋದು ಅಂದರೆ ಸಾಮಾನ್ಯವಾಗಿ ಅಲ್ಲ ಅದಕ್ಕೆ ಬೇಕಾದಷ್ಟು ಗೊಬ್ಬರವನ್ನು ಯಾವ ಪ್ರಮಾಣದಲ್ಲಿ ಹಾಕ್ಬೇಕು ಮತ್ತು ಯಾವ ರೀತಿಯಲ್ಲಿ ಅದನ್ನು ಇಡಬೇಕು ಅದು ಚೆನ್ನಾಗಿರ್ತೆ ಆ ಅನುಭವ ಇಲ್ಲಂದ್ರೆ ನಾವು ಅಂಗಡಿಯಲ್ಲಿ ರೆಡಿಮೆಂಡಾಗಿ ಒಂದು ಪಾಟ್ನ ತಗೊಂಡ್ಬಂದು ಅದನ್ನು ಇಟ್ಟು ಆ ಅದರಲ್ಲಿ ಬರುವಂಥ ಹೂಗಳನ್ನು ನೋಡಿ ಅದರ ಸ್ವಾರಸ್ಯ ತುಂಬನೇ ಚೆನ್ನಾಗಿರುತ್ತೆ ನಂತರ ಏನಪ್ಪ ಮಾಡಬೇಕು ಅಂದರೆ ಕೆಲವೊಂದ್ಸಲ ಬೇಕಾಗೋಂಥ ಒಂದು ಆರ್ಗ್ಯಾನಿಕ್ಗಳಾಗಿರ್ಬೋದು ಅದನ್ನು ಕೂಡ ಚೆನ್ನಾಗಿ ಈ ಬೇಕಾದಷ್ಟು ಪುದಿನಾ ಆ ರೀತಿ ಕೊತ್ತಂಬರಿ ಸೊಪ್ಪು ನಮ್ಮನೇಲಿ ಬೆಳ್ಕೊಳ್ವಂಥದ್ದು ಮತ್ತೆ ತೋಟಗಾರಿಕೆ ಅಂದರೆ ನಮ್ಮ ಗದ್ದೆಗಳಿರುತ್ತೆ ಅಕ್ಕಪಕ್ಕದವ್ರು ಗದ್ದೆ ಇರ್ತೆ ಅಲ್ಲೋಗಿ ನೀರು ಹಾಯಿಸುವಂಥದ್ದು ಮತ್ತು ಕಬ್ಬು ಕಡಿಯೋ ಅವ್ರ್ಗೊಂದು ಸ್ವಲ್ಪ ಚಿಕ್ಕ ಚಿಕ್ಕ ಹೆಲ್ಪನ್ನು ಮಾಡೋದು ನಾಟಿ ನೆಡೋ ನಾಟಿ ಹಾಕೋದು ಮತ್ತು ನೀರು ಹಾಯ್ಸೋದು ಉಳುಮೆ ಮಾಡೋದು ಅದಕ್ಕೆ ಗೊಬ್ಬರ ಹಾಕೋದು ಉಪ್ಪಾಕೋದು ಈ ಥರದ ಸ್ ಕೆಲವು ಈಝಿ ಅಂತು ಅಲ್ಲ ತುಂಬನೆ ಕೆಲಸ ಇರುತ್ತೆ ತೋಟಗಾರಿಕೆಗಳಲ್ಲಿ ಅದನ್ನ ನಾನು ಒಂದೊಂದಾಗಿ ನೋಡೋದು ತುಂಬ ಕಷ್ಟ ಅಂತ ಇನ್ನೇನಪ್ಪ ಅಂದರೆ ನಾನು ಯಾವ ಸಲಹೆಗಳನ್ನು ಅವ್ರ್ಗೆ ನೀಡ್ತಾಯಿದ್ದೆ ಅಂದರೆ ಗಿಡ ನೆಡೋದು ಅದರಲ್ಲಿ ಪಸ್ಟ್ ಗಿಡನ ಉಳುಮೆ ಮಾಡಬೇಕು ಮಣ್ಣನ್ನು ಅದನ್ನು ಉಳುಮೆ ಮಾಡಿದ್ಮೇಲೆ ನಂತರ ನೀರು ಹಾಯ್ಸ್ಬೇಕು ನೀರು ಹಾಯ್ಸಿ ಅದಾದ್ಮೇಲೆ ಗಿಡವನ್ನು ನಡುವೆ ಪ್ರಾರಂಭವನ್ನು ಮಾಡಬೇಕು ಆ ಗಿಡವನ್ನು ನೆಟ್ಟು ಅದು ಚೆನ್ನಾಗಿ ಬೆಳೆಯುತ್ತಾ ಅಂತ ನೋಡಿ ನಂತರ ಅದಕ್ಕೆ ಬೇಕಾದ ರೋಗ ಇಲ್ಲದಂತೆ ರೋಗ ಗೀಗ ಏನೂ ಬರದಂತೆ ಚೆನ್ನಾಗಿ ನೋಡಿಕೊಂಡಾಗ ಬೆಳೆಯೊ ತನಕ ನಾವು ವೇಯ್ಟ್ ಮಾಡಬೇಕು ಅದು ಬೆಳೆದಾದ್ಮೇಲೆ ನಂತರ ಏನಪ್ಪ ಮಾಡಬೇಕಂದ್ರೆ ಅದು ಬೆಳೆದಾದ್ಮೇಲೆ ಅದ್ಯಾವ ತರಕಾರಿ ಹಾಕಿರ್ತೀವೊ ಅದನ್ನ ಅದಕ್ಕೆ ತಕ್ಕಂತೆ ನಾವು ಔಷ್ಧಿಗಳನ್ನ ಹಾಕೋದು ಅದು ಬೆಳೆಯೋ ತನಕ ಅದಕ್ಕೆ ರೋಗ ಬರದಂತೆ ನೀರನ್ನು ಹಾಕ್ಬೋದು ಅದು ಚೆನ್ನಾಗಿ ಗಾಳಿ ಬಿಸಿಲಿಂದ ಅದನ್ನು ಕಾಪಾಡ್ಕೊಳ್ಳೋದು ಈ ರೀತಿಯಾಗಿರೋದನ್ನೆಲ್ಲನು ಮಾಡ್ತಾಯಿದ್ವಿ ಏನ್ಮಾಡಬೇಕಪ್ಪ ಅಂದರೆ ಸು ಬಿಸಿಲಿಂದ ಹಾಕೋದಕ್ಕೆ ಈ ಕಡೆಯಿಂದ ಜಾಸ್ತಿ ಟೊಮೋಟೊ ಈ ಥರ ರೀತಿಯೆಲ್ಲ ಬರುತ್ತೆ ಕಬ್ಬು ಭತ್ತ ಮತ್ತು ಜೋಳ ಈ ಥರ ಎಲ್ಲ ಮನೆ ಥರ ಈಝಿಯಾಗಿ ಚಿಕ್ಕ ಚಿಕ್ಕದಾಗಿ ಬೆಳೆಸ್ಕೊಳ್ಬೋದು ಅವರಿಗೆ ನಾನು ಕಳೆಯ ಕಳೆಗಳನ್ನು ಕಿತ್ತು ಕೊಡುವುದು ಮುಳ್ಳುಗಳೇನಾದರೂ ಇದ್ದರೆ ತೆಗೆಯೋದು ರೋಗ ಏನಾರಾಗಿದ್ರೆ ಎಲೆ ಒಣಗೋಗಿರೊ ಎಲೆ ಎಲ್ಲನೂ ಕಿತ್ತಾಕೋದು ಮನೆ ನಂತರ ಅವರು ಗದ್ದೆಗಳಲ್ಲೆಲ್ಲ ಉತ್ತಿ ಉಳುಮೆ ಮಾಡಿ ಎಲ್ಲ ಆದ್ಮೇಲೆ ಅವುಕ್ಕೆ ಮತ್ತೆ ಎಲ್ಲನೂ ಕೀಳ್ಬೇಕಾದ್ರೆ ಎಲ್ಲದಕ್ಕೂ ಹೋಗಿ ಹೆಲ್ಪ್ ಮಾಡೋದು ಈ ಥರ ಎಲ್ಲ ನಾನು ಮಾಡ್ತಾಯಿದ್ದೆ ನಂತರ ಏನಪ್ಪ ಮಾಡ್ತಾ ಇದ್ದರೆಂದ್ರೆ ಎಷ್ಟು ಟ್ಟೊಂದು ತನಕ ಬರ್ತಾಯಿರ್ಬೇಕಾದ್ರೆ ಎಷ್ಟು ತೆಂಗಿನ ಮರ ಈ ತೆಂಗಿನ ಮರ ಎಲ್ಲ ನೆಡ್ಬೇಕೆಂದ್ರೆ ತುಂಬ ವರ್ಷಗಳಾಗುತ್ತೆ ನಮ್ಮ ಗದ್ದೆಗಳಲ್ಲಿ ತೆಂಗಿನ್ಮರ ನೆಡೋದಕ್ಕೆ ಒಂದು ವೇಯ್ಟ್ ಮಾಡಬೇಕು ಅದಕ್ಕೆಲ್ಲ ಮನೆಯಲ್ಲೆ ಚಿಕ್ಕ ಚಿಕ್ಕವನ್ನು ಗಿಡಗಳು ಸಪೋಟ ಮತ್ತು ಬಾಳೆ ಹಣ್ಣು ಈ ಥರ ರೀತಿಯೆಲ್ಲ ನಾವು ಮನೆಯಲ್ಲೆ ಹಾಕ್ಬೋದು ಬಾಳೆ ಹಣ್ಣು ಇವೆಲ್ಲನೂ ಬಾಳೆ ಹಣ್ಣು ಬೆಳೆಸೋದು ತುಂಬನೇ ಈಝಿ ಏನೆಲ್ಲ ಕಷ್ಟ ಆಗಿರುತ್ತೆ ಅದಕ್ಕೂನು ನಾವು ಚೆನ್ನಾಗಿ ಮನೆಯಲ್ಲೆ ಬೆಳ್ಕೊಳ್ಬೇಕು ಒಂಥರ ಕರ್ಬೇವಿನ ಸೊಪ್ಪು ನೆಲ್ಲಿಕಾಯಿ ಇವೆಲ್ಲ ಇಲ್ಲೇ ಇರುತ್ತೆ ನ್ಯಾಚುರಲ್ಲಾಗಿ ಬಳ್ಸುವಂಥದ್ದು ಅದನ್ನು ನೋಡ್ಕೊಳ್ಬೇಕಷ್ಟೆ ನಾವು ಅದಕ್ಕೆ ನೀರು ಏನು ಮನೆಯಲ್ಲಿ ಬೆಳೆದರೆ ನಾವು ತರಕಾರಿ ಸಿಪ್ಪೆಗಳನ್ನು ಹಾಕೋದು ಮತ್ತು ವೇಸ್ಟ್ ಯಾವ ಅನುತ್ಯಾಜ್ಯ ವಸ್ತುಗಳು ಅನುಪಯುಕ್ತ ವಸ್ತುಗಳನ್ನು ನಾವು ಹಾಕಿದ್ರೆ ಅದು ಚೆನ್ನಾಗಿ ಗೊಬ್ಬರವನ್ನಾಗಿ ಕೊಳೆತು ಗೊಬ್ಬರ ಆಗಿ ಅದು ನಮಗೆ ಒಳ್ಳೆ ಆರ್ಗ್ಯಾನಿಕ್ ಗೊಬ್ಬರ ನಮಗೆ ಸಿಗುತ್ತೆ ಆ ಗೊಬ್ಬರವನ್ನು ನಾವು ಚೆನ್ನಾಗಿ ಬೇಕಾ ಅದನ್ನು ತೆಗ್ದಿಡಬೇಕಾದ್ರೆ ನಾವು ಯಾವುದಕ್ಕಾದ್ರು ಗಿಡಗಳಿಗೆ ಯೂಸ್ ಮಾಡ್ಬೋದು ಆ ಅನುಭವವೂ ಚೆನ್ನಾಗೈತೆ ಆ ಅನು ಮತ್ತೆ ಇನ್ನೇನಪ್ಪ ಅಂದ್ರೆ ತುಂಬನೇ ಚೆನ್ನಾಗಿರುತ್ತೆ ಮನೆ ಎದುರು ತುಳಸಿ ಗಿಡ ಇವೆಲ್ಲವೂ ತುಂಬ ಚೆನ್ನಾಗಿರುತ್ತೆ ಮತ್ತು ಮನೆ ಹೂಗಳು ಗಿಡಗಳು ದಾಸವಾಳ ಗುಲಾಬಿ ಮಲ್ಲಿಗೆ ಮತ್ತು ಸೂಜಿ ಮಲ್ಲಿಗೆ ಆಮೇಲೆ ಈ ಗಿಡಗಳೆಲ್ಲ ಇರುತ್ತೆ ನಮ್ಮನೆ ಹತ್ರ ತುಂಬನೇ ಚೆನ್ನಾಗಿರುತ್ತೆ ಅದನ್ನ ನಾನು ಬೆಳೆಸೋದು ಚಿಕ್ಕ ಚಿಕ್ಕ ಪಾಟ್ಗಳಲ್ಲಿದ್ರೂನು ಅದು ಚೆನ್ನಾಗಿ ಆಕ್ಸಿಝನ್ನ ನಾ ಕೊಡುತ್ತೆ ಆ ಅನುಭವ ತುಂಬ ಚೆನ್ನಾಗಿರುತ್ತೆ ಅದರಿಂದ ನಮಗೆ ಬರುವ ಗಾಳಿ ಅದನ್ನು ನೋಡಿದರೆ ಏನೋ ಒಂಥರ ರಿಲ್ಯಾಕ್ಸ್ ಆಗೋ ರೀತಿ ಇರುತ್ತೆ ಅದೆಲ್ಲ ತುಂಬನೇ ಕೆ ಚೆನ್ನಾಗೈತೆ ನೆಕ್ಸ್ಟ್ ಮನೆಯಲ್ಲೇ ಬೇಕಾಗಿರುವಂಥ ಸೊಪ್ಪುಗಳು ನಾವೇ ಅಕ್ಕ ಪಕ್ಕ ಇಟ್ಕೊಳ್ಬೋದು ಈ ಥರ ಎಲ್ಲ ಇರುತ್ತೆ ಇನ್ನೇನಪ್ಪ ಅಂದ್ರೆ ಸೊಪ್ಪು ಇವೆಲ್ಲವೂ ಮನೆಯಲ್ಲೇ ಹಾಕ್ಕೊಳ್ಬೋದು ಅದನ್ನು ಸ್ವಲ್ಪ ಪ್ರಮಾಣದ ನೀರಿನಲ್ಲಿ ಹಾಕೊಂಡು ಅದನ್ನು ಬೆಳೆಸೋದು ನಮ್ಮ ಸಾಮಾನ್ಯವಾಗಿ ಬೆಳೆಸ್ಬೋದು ಅದನ್ನು ಇನ್ನೇನಪ್ಪ ಅಂದ್ರೆ ತುಂಬ ಕಷ್ಟ ಪಡ್ವಾಗಿಲ್ಲ ತೋಟಗಾರಿಕೆ ಅಂದರೆ ತುಂಬ ಈಝಿಯಾಗೆ ಮಾಡ್ಬೋದು ಯಾ ಆನ್ ಕೆಲವು ವಿಷಯಗಳನ್ನ ನಾವು ದೊಡ್ಡ ದೊಡ್ಡ ಜಮೀನುಗಳಲ್ಲೆ ಬ ಹಾಕ್ಬೋದು ಇಲ್ಲ ಅಂದ್ರೆ ಚಿಕ್ಕ ಚಿಕ್ಕ ನಮಗೆ ನಮ್ಮ ಮನೆಗೆ ಬೇಕಾಗಿರುವ ನಮ್ಮ ಜಮೀನಲ್ಲಿ ಇಲ್ಲ ಮೇಲುಗಡೆ ಮಾಡಿ ಮನೆ ತೋಟಗಾರಿಕೆ ಈ ಥರ ಮಾಡ್ಕೊಂಡು ಮಾಡ್ಬೋದು ಅದು ಕೂಡ ತುಂಬ ಕೆಲವು ಜನ ಇವಾಗ ಮಾಡ್ತಾಯಿದ್ದಾರೆ ಕೆಲವು ಇವಾಗ ಸರ್ಕಾರದಲ್ಲಿ ಕೂಡ ಅದಕ್ಕೆ ಬೇಕಾಗಿರುವಷ್ಟು ಸರಾ ವಿಷಯಗಳನ್ನು ಕೊಡ್ತಲೇ ಇದ್ದಾರೆ ಮಾಡೋದಕ್ಕೆ ಮತ್ತೆ ಇನ್ನೇನಪ್ಪ ಅಂದ್ರೆ ತರಕಾರಿಗಳಲ್ಲಿ ಕೆಲವು ತರಕಾರಿಗಳನ್ನ ಮನೆ ಹತ್ರ ಬೆಳ್ಸೋಕ್ಕಾಗೋಲ್ಲ ಕ್ಯಾ ಈ ಕ್ಯಾರೆಟ್ ಶುಂಠಿ ಇವುಗಳನ್ನು ಬೇಕಾದ್ರೆ ಬೆಳೆಸ್ಬೋದು ಮನೆ ಹತ್ರ ಶುಂಠಿ ನಾವು ಈಝಿಯಾಗಿ ಬೆಳೆ ಹಕ್ಬೋದು ಶುಂಠಿನ ನಾವೊಂದು ಶುಂಠಿಯನ್ನ ತೆಗೆದುಕೊಂಡು ಆಲೂಗೆಡ್ಡೆ ಕಟ್ ಮಾಡಿ ಅದರೊಳಗಡೆ ಮುಡ್ಗಿ ಅದು ಅದನ್ನು ಮಣ್ಣು ಹಾ ಮಣ್ಣೊಳಗಡೆ ಇಟ್ಟು ಮುಚ್ಚಿದ್ರೆ ಅದು ಗಿಡ ರೀತಿ ಬಂದಿರುತ್ತೆ ಅದನ್ನು ತೆಗ್ದು ನಾವು ಬೇರೆ ಮಣ್ಣಿಗೆ ಹಾಕಿ ಅದನ್ನು ಚೆನ್ನಾಗಿ ಬೆಳೆಸ್ಬೋದು ನಂತರ ಅದು ಕೆಲವು ಮೂರು ತಿಂಗ್ಳು ನಾಲ್ಕು ತಿಂಗ್ಳಳು ವೇಯ್ಟ್ ಮಾಡಬೇಕು ಅದು ಬಂದಾಗ ತುಂಬನೇ ಖುಷಿಯಾಗುತ್ತೆ ಅದು ಬಂದಾದ್ಮೇಲೆ ನೆಕ್ಸ್ಟ್ ಇನ್ನೇನಪ್ಪ ಅಂದ್ರೆ ಮೂಲಂಗಿ ಮತ್ತು ಬದನೇಕಾಯಿ ಇವೆಲ್ಲವೂ ಮನೆಯಲ್ಲೇ ಬೆಳೆಸ್ಬೋದು ಮತ್ತೆ ನುಗ್ಗೆಕಾಯಿ ಇವೆಲ್ಲ ತುಂಬನೇ ಚೆನ್ನಾಗಿರುತ್ತೆ ಆದರೆ ಇನ್ನೇನಪ್ಪ ಅಂದ್ರೆ ಕೆಲವು ವಿಷಯ ಗಿಡಗಳೆಲ್ಲ ಮನೆ ಹತ್ರನೆ ಬೆಳೆಸ್ಕೊಳ್ಬೋದು ಸೊಪ್ಪೆಲ್ಲ ತರಕಾರಿ ಇವೆಲ್ಲ ತಿಂದರೆ ತುಂಬನೇ ಆರ್ಗ್ಯಾನಿಕ್ಕಾಗಿ ಫ್ರೆಶ್ಶಾಗಿ ಕೂಡ ಇರುತ್ತೆ ಮನೆಯಲ್ಲೆ ಮತ್ತೇ ಇನ್ನೇನು ತರಕಾರಿಗಳಲ್ಲಿ ಸೊಪ್ಪು ಮತ್ತೆ ಟಮಾಟೋ ಇನ್ನ್ಯಾವುದಪ್ಪ ಬೆಳೆಸೋದು ಅಂದರೆ ಅಷ್ಟೆ